ಹಲೋ ನೀವು ಕಸ್ಟಮರ್ ಕೇರ್ ಅಲ್ಲವಾ ನಾನು ಮೊಬೈಲಿಗೆ ರೀಚಾರ್ಜಿ ಮಾಡಿದ್ದೇನೆ ಅದು ಇವತ್ತಿಗೂ ನನ್ನ ಹಣ ಅದರದ್ದು ಬೀಳಲಿಲ್ಲ ಅದರ ನಂಬರ್ ಈ ಪ್ರಕಾರ ಉಂಟು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಇದು ಯಾಕೆ ಬರಲಿಲ್ಲ ಅಂತ್ಹೇಳಿ ಒಂದು ತಿಳಿಸಿ ಹೇಳ್ತೀರಾ ಹಾ ಮತ್ತು ರೀಚಾರ್ಜಿದ್ದು ಇನ್ನೂರ ನಲ್ವತ್ತ ಒಂಬತ್ತು ಈ ರೀತಿಯಾದರೆ ತುಂಬ ತೊಂದರೆ ಆಗ್ತದಲ್ವಾ ನಾವು ಏನು ಮಾಡುವುದಂತ ನಮಗೆ ಗೊತ್ತಾಗುವುದಿಲ್ಲ ಹಾಕಿದ ಕೂಡಲೆ ದುಡ್ಡು ಬರಬೇಕು ನಮಗೆ ಮಾತಾಡಬೇಕು ಇದು ಯಾಕೆ ಅಲ್ಲೆ ನಿಂತಿದಂತೇಳಿ ಒಂಚೂರು ತಿಳಿಸ್ತಿರಾ ತಿಳ್ಸಿದ್ರೆ ಒಳ್ಳೆಯದಿತ್ತು ಯಾಕಂತ್ಹೇಳಿದ್ರೆ ಅದು ಅಲ್ಲೇ ಉಳ್ದುಬಿಟ್ರೆ ನಮಗೆ ಕಷ್ಟ ಎಲ್ಲಿ ಹುಡುಕುದಂತ ಗೊತ್ತಾಗುವುದಿಲ್ಲ